ಪಿ ಜಿಯಲ್ಲಿ ವಿಶೇಷ ಸಂಸ್ಕೃತಿ ಇತಿಹಾಸವನ್ನು ಪ್ರತಿಬಿಂಬಿಸೋದು ಏನಂತೀರಿ ಯಕ್ಷಗಾನ ಅಂತ ಹೇಳ್ಬೋದು ಯಕ್ಷಗಾನವನ್ನು ನಮ್ಮ ಊರಲ್ಲಿ ಅನೇಕ ವರುಷಗಳಿಂದ ಆಚರಿಸುತ್ತಾ ಬರುತ್ತಿದ್ದಾರೆ ಯಕ್ಷಗಾನ ಒಂದು ಒಂದು ಒಳ್ಳೆಯ ಕಲೆ ಅಂತ ಹೇಳ್ಬೋದು ಯಕ್ಷಗಾನ ನೋಡಲು ನಾವು ತುಂಬ ಆತುರದಿಂದ ನಾವು ಯಾವಾಗಲು ಕಾಯ್ತಾ ಇರ್ತೇವೆ ಯಾಕಂದರೆ ಅಂದರೆ ಯಕ್ಷಗಾನ ಮಾಡಲು ಅದೊಂದು ತುಂಬ ಒಂದು ಕಷ್ಟದ ಕೆಲಸ ಅಂತ ಹೇಳ್ಬೋದು ಯಕ್ಷಗಾನದಿಂದ ಎಷ್ಟೋ ಜನರ ಮನೆಯ ತುಂಬ ಒಳ್ಳೆದಾಗಿದೆ ಅಂತ ಹೇಳ್ಬೋದು ನಮ್ಮ ಊರಿನಲ್ಲಿ ಯಕ್ಷಗಾನ ಮೇಳ ಅಂತ ಯಾವಾಗಲು ನಡಿತಾ ಇರುತ್ತದೆ ಅಥವಾ ಚಿಕ್ಕ ಮೇಳ ಅಂತ ಹೇಳಿ ನಡಿತದೆ ಚಿಕ್ಕ ಮೇಳ ಅಂತ ಹೇಳಿದ್ರೆ ಅವ್ರು ಪ್ರತಿಯೊಬ್ಬರ ಮನೆಗೆ ಬಂದು ಯಕ್ಷಗಾನವನ್ನು ಮಾಡಿ ಹೋಗುತ್ತಾರೆ ಅದೇ ರೀತಿ ತುಂಬ ಪ್ರಸಿದ್ಧವಾದ ಕಟೀಲು ಮೇಳ ಅಂತ ಹೇಳ್ಬೋದು ಅದನ್ನು ಯಾರೆಲ್ಲಾ ದೇವರಿಗು ಸಹ ಹರಕೆಯನ್ನು ಇಟ್ಟಿದ್ದಾರೆ ಅವರು ಆ ಕಟೀಲು ಮೇಳ ಅಂತ ಒಂದು ಯಕ್ಷಗಾನವನ್ನು ಮಾಡಿಸುತ್ತಾರೆ ಯಕ್ಷಗಾನ ನೋಡಲು ತುಂಬ ತುಂಬ ಒಳ್ಳೆಯಂಥ ವಿಷಯ ಇದು ನಮ್ಮ ಉಡುಪಿ ಜಿಲ್ಲೆಯ ಪ್ರಸಿದ್ದವಾದಂಥ ಸಂಸ್ಕೃತಿ ಇತಿಹಾಸವನ್ನು ತೋರಿಸುವಂಥದ್ದು ಅಂತ ಹೇಳ್ಬೌದು